ನಮಗೆ ಹೊರದೇಶವೊಂದಕ್ಕೆ ಪ್ರವಾಸ ಹೋಗುವ ಅವಕಾಶ ಒದಗಿದರೆ ಯು ಎಸ್ ಎಗೆ ಇಷ್ಟಪಡ್ತಾರೆ ಹೋಗೋದಿಕ್ಕೆ ಕಾರಣ ಯು ಎಸ್ ಎಗೆ ಯು ಎಸ್ ಎಗೆ ಹೋಗೋದಿಕ್ಕೆ ಕಾರಣ ಅಲ್ಲಿ ನಾಸಾ ಕೇಂದ್ರ ಅಂತ ಇದೆ ಅಲ್ಲಿ ವೈಜ್ಞಾನಿಕವಾಗಿ ಭೌತ ಖಗೋಳ ವಿಜ್ಞಾನದ ಬಗೆಗಿನ ಹೆಚ್ಚಿನ ಅಂಶ ಅರಿಯೋದಕ್ಕೆ ತಿಳ್ಕೊಳ್ಳೋಕ್ಕೆ ನಾಸಾ ಒಂದು ದೊಡ್ಡ ಪ್ರಪಂಚದ ಕೇಂದ್ರ ಸ್ಥಾನವಾಗಿರುತ್ತೆ ಅಲ್ಲಿ ಹೋದ್ರೆ ಈಗಾಗಲೇ ಅನೇಕ ದೇಶಗಳ ಅಲ್ಲಿ ಮುಂಚೂಣಿಯಲ್ಲಿರುವಂಥ ಅಮೆರಿಕ ವೈಜ್ಞಾನಿಕವಾಗಿ ನಮ್ಮ ದೇಶದ ಇಸ್ರೋ ಗಳು ಕಳಿಸಿದಂಥ ಅವುಗಳನ್ನು ಹೆಚ್ಚೆಚ್ಚು ಬಾರಿ ಅಲ್ಲಿ ಕಳಿಸಿ ಅನೇಕ ಹೊಸ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಅದಕ್ಕಾಗಿನೇ ನಾಸಾ ವೈಜ್ಞಾನಿಕ ಮಾತೃ ಕೇಂದ್ರವಾಗಿರೋದರಿಂದ ಅದನ್ನು ನೋಡೋದಕ್ಕೆ ಅಥವಾ ಹೋಗೋದಕ್ಕೆ ಅಥವಾ ಅಲ್ಲಿ ಹೋಗಿ ತಿಳ್ಕೊಳ್ಳೋಕ್ಕೆ ಹೆಚ್ಚಿನ ವಿಷಯಗಳಿರುವುದ್ರಿಂದ ಆಸಕ್ತಿಯಿದೆ ಆಸಕ್ತಿ ವೈಜ್ಞಾನಿಕಿಗ್ ಮಾತ್ರ ಹೆಚ್ಚಿನ ಅಂಶಗಳನ್ನು ಆ ನಾಸಾ ಕೇಂದ್ರದಲ್ಲಿ ಪಡೆಯಬಹುದೆಂಬ ನಂಬಿಕೆ ಹೆಚ್ಚಾಗಿರೋದ್ರಿಂದ ನಾವು ನಾಸಾಕ್ಕೆ ಹೋಗಿ ಅಮೆರಿಕಕ್ಕೆ ಹೋಗೋಕ್ಕೆ ಇಷ್ಟಪಡ್ತೇವೆ